ಹೌದಾ ಏನು ಬೇಕಾಗಿತ್ತು ಬಾಬ್ ಕಟ್ಟಾ ಓಕೆ ನಮ್ಮತ್ತಿರ ಆಫರ್ ಕೂಡ ಇದೆ ಜಸ್ಟ್ ಬಾಬ್ ಕಟ್ ಬೇಕಾಗಿರೊದು ನಿಮಗೆ ಪೇಸಲ್ ಫೆಷಲ್ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲಾ ಅದು ಆಫರಲ್ಲಿದೆ ಇದೊಂದು ಕಾಂಬೋ ಇದೆ ಟು ತೌಸಂಡಿಗೆ ನಿಮಗೆ ಬಾಬ್ ಕಟ್ ಹೇರ್ ಕಟ್ ಸಿಗುತ್ತೆ ಮತ್ತೆ ಮೆನಿಕ್ಯೂರ್ ಪೆಡಿಕ್ಯೂರ್ ನೋಡಿ ನೀವು ನಾಳೆ ಬರೋಕಾಗುತ್ತ ನಿಮಗೆ ಓಕೆ ಅದು ನಾನು ಹೇಳಿದೆ ಅಲ್ಲಾ ಟು ತೌಸಂಡ್ ರೂಪಿಸಿಗೆ ಕೊಂಬೋ ಇದೆ ಮೆನಿಕ್ಯೂರ್ ಪೆಡಿಕ್ಯೂರ್ ಮತ್ತೆ ಫೆಷಲ್ ಮತ್ತೆ ಬಾಬ್ ಓಕೆ ಬಿಡ್ ಓಕೆ ನಾಳೆ ಫೈವ್ ಒ ಕ್ಲಾಕಿಗೆ ಬರೋಕಾಗುತ್ತ ಸಂಜೆ ಓಕೆ ಓಕೆ ನಾಳೆ ಬನ್ನಿ ಇಲ್ಲಂದರೆ ಒಂದು ಸರ್ತಿ ನನ್ಗೆ ಕಾಲ್ ಮಾಡ್ಕಂಡು ಬನ್ನಿ ಕನ್ಫರ್ಮ್ ಮಾಡ್ಕೊಂಡು ನಾಳೆ ಆಗೋಲ್ಲ ಅಂದರೆ ಡೇ ಆಫ್ಟರ್ ಟುಮಾರೊ ಬನ್ನಿ ಫ್ರೈಡೆ ಬನ್ನಿ

ಓಕೆ ನಂಬರ್ ಕೊಡಿ ಬರ್ಕೋತಿನಿ ಜಸ್ಟ್ ಹೇರ್ ಕಟ್ ಸಾಕಾ ನಿಮಗೆ ಅದಕ್ಕೆ ಕಾಂಬೋ ಬೇಕಾ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಓಕೆ ನೋಡಿ ಚೆನ್ನಾಗಿದೆ ಆಫರ್ ಎಲ್ಲ ನೀವು ಬನ್ನಿ ಪಾರ್ಲರಿಗೆ ಸೆಲೆಕ್ಟ್ ಮಾಡಿ ಅದು ಈ ಟೈಮ್ ಎಲ್ಲಾ ಇದೆ ಆಫರಲ್ಲಿ ಓಕೆ ನೀವು ಇಲ್ಲಿಗೆ ಬಂದು ಓಕೆ ಬನ್ನಿ ಆಫರ್ ಚೆಕ್ ಮಾಡಿ ನಿಮ್ದು ಅಪಾಯಿಂಟ್ಮೆಂಟ್ ನಾನು ಕನ್ಫರ್ಮ್ ಮಾಡ್ತೀನಿ ಓಕೆನಾ ಓ ಓಕೆ ತ್ಯಾಂಕ್ ಯು